ಹಲೋ ಹಲೋ ಗವಿಸಿದ್ದಪ್ಪ ಡಾಕ್ಟರಾ ಹಾಂ ನಾ ದಾಕ್ಷಾಯಣಿ ಅಂತಾ ಪೇಶಂಟು ಹಾಂ ನನಗೆ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಇದೇ ಅದಕ್ಕೆ ನಿನ್ನೆಯಿಂದ ನಿನ್ನೆಯಿಂದ ಇದೆ

ಹಾಂ ಹೌದು ಅದಕ್ಕೆ ಬರಲಿಕ್ಕೆ ಕೇಳ್ಲಿಕ್ಕೆ ಹಚ್ಚಿದೆ ತಮಗೆ ಎಷ್ಟೊತ್ತಿಗೆ ಬರ್ಬೇಕು ಈಗ ಆಸ್ಪತ್ರೆಯಲ್ಲಿ ಇದ್ದೀರಾ ಎಷ್ಟು ಗಂಟೆಗೆ ಬರೋಣ ಎಷ್ಟು ಎಷ್ಟು ಗಂಟೆವರೆಗೆ ಇರ್ತೀರ ತಾವು ಒಂದು ಗಂಟೆವರೆಗೆ ಇರ್ತೀರ ನಾನು ಎಷ್ಟೊತ್ತಿಗೆ ಬರಲಿ ಹಾಗಾದರೆ ಹನ್ನೊಂದು ಗಂಟೆ ಹಿಂಗೆ ಬರಲಾ ತಮ್ಮ ಆಸ್ಪತ್ರೆಗೆ ಹಾಂ ಹಾಂ ಮೇ ಏನು ಅಪಾಯಿಂಟ್ಮೆಂಟ್ ತಗೊಳ್ಬೇಕ ಏನಿಲ್ವ ಹಾಗೆ ಬರೋದ

ಹಾಂ ಆಯ್ತು ಆಯಿತು ನಾನು ಹಾಗಾದರೆ ಜ್ವರ ತುಂಬ ಇದೆ ಹನ್ನೊಂದು ಗಂಟೆಗೆ ಬರಲಾ ತಮ್ಮ ಆಸ್ಪತ್ರೆಗೆ ನೆಗಡಿ ಕೆಮ್ಮು ಜ್ವ

ಹಾಂ ಬರ್ತೇನೆ ಮತ್ತೇನು ಬಂದಿದ್ದೇನು ಚೆಕ್ ಮಾಡಿ ಬ್ಲಡ್ ಚೆಕ್ ಅದು ನೋಡ್ತೀರ ಹಾಂ ಹಾಂ ಹಾಂ ಹನ್ನೊಂದು ಗಂಟೆಗೆ ಬರ್ತೀನಿ ಹಾಗಾದ್ರೆ ಅದು

ನೀವು ಬಂದೆನಾ